ನಾಗೇಂದ್ರಪ್ಪ ಏನು ಮಾಡ್ತಾ ಇದ್ದೀರಾ ಟಿ ವಿ ಏನೋ ತಗೊಂಡ್ರಂತೆ ಹೊಸದು ಹೊಸ ಟಿ ವಿ ತಗೊಂಬಿಟ್ ನಮ್ಗೆ ಹೇಳಲೇ ಬೇಡವಾ ಯಾವ ಯಾವ ಚಾನೆಲೆಲ್ಲ ಬರುತ್ತೆ ಡಿಶ್ ಬರುತ್ತಾ ಇಲ್ವಾ ಅಲ್ಲ ಕೇಬಲ್ ಇದೆಯಾ ಡಿಶ್ ಹಾಕ್ಸಿದೀರಾ ಎಲ್ಲ ಚಾನಲ್ಲು ಬರುತ್ತಾ ಉದಯ ಉದಯ ಮೂವೀಸು ಸ್ಟಾರ್ ಎಲ್ಲ ಬರುತ್ತಾ ನೀವು ಯಾವ್ದು ನೋಡಕ್ಕೆ ಇಷ್ಟಪಡ್ತೀರಾ ನೀವು ಕ್ರಿಕೆಟ್ ಜಾಸ್ತಿ ನೋಡೋದು ಬಿಡಿ ನೀವು ಕ್ರಿಕೆಟೂ ನೀ ಕ್ರಿಕೇಟೇ ಪೂರಾ ನೋಡದು ನೀವು ಹಾಂ ನಾನು ರಾಜ್ಕುಮಾರ್ ಫಿಲಂ ಉದಯ ಮೂವೀಸು ಸುವರ್ಣ ಇವೆಲ್ಲ ನೋಡ್ತೀನಿ ಊಟ ಮಾಡಿದ್ರಾ ಏನು ಮಾಡಿದ್ದೀರಿ ಊಟ ಆಂ ಹಾಂ ಹಾಂ ಹಾಂ ಹಾಂ ಸರಿ ಆಂ ನಾನು ಇಲ್ಲೇ ಹೊರ್ಗಡೆ ಬಂದೆ ಟಿ ವಿ ತಗೊಂಡ್ರಿ ಅಂತ ಗೊತ್ತಾಯಿತಲ್ಲ ಅದಕ್ಕೆ ಫೋನ್ ಮಾಡಿದೆ ಅದು ವಿಷಯ ತಿಳ್ಕೊಳಣ ಅಂತ ಡಿಶ್ ಹಾಕ್ಸಿದರೆ ಒಳ್ಳೆಯದು ಅಂತೀರಾ ಡಿಶ್ಶಿಂದ ಏನೇನು ಉಪಯೋಗ ಇದೆ ಡಿಶ್ಶಿಂದ ಏನೇನು ಉಪ್ಯೋಗ ಆಗುತ್ತೆ ಹೇಳಿ ಹಾಂ ಹಾಂ ಹಾಂ ಹಾಂ ರೀಚಾರ್ಜ್ ಎಷ್ಟಕ್ಕೆ ಮಾಡಿಸ್ತೀರಾ ಆಂ ಎಲ್ಲ ಚಾನಲ್ಲೂ ಬರುತ್ತಾ ಪೂರಾ ಒಂದೊಂದು ಚಾನಲ್ಲಿಗೆ ಇಷ್ಟಿಷ್ಟು ಅಂತ ಮಾಡವ್ರಲ್ಲ ಈಗ ಜೀ ಟಿ ವಿಗೆ ಆ ಜೀ ಕನ್ನಡಗೆ ಒಂದು ಉದಯಗೆ ಒಂದು ಉದಯ ಮೂವೀಸ್ಗೆ ಒಂದು ಸ್ಟಾರ್ ಸುವರ್ಣ ಒಂದು ಸ್ಟಾರ್ ಪ್ಲಸ್ಗೆ ಒಂದು ಏನೇನೋ ಮಾಡವ್ರಲಪ್ಪ ಹೋಸ್ಟಾರ್ ಮಾ ಯ ಅದೂ ಇದೆಯಾ ಹೋಸ್ಟರ್ ಅಂತ ಯಾವುದೋ ಒಂದು ಮಿಸ್ ಆಯ್ತಾ ಹೇಗೇ ಅಂತ ಓಹ್ ನೀವು ಹಾಕ್ಸೇ ಇಲ್ಲ ಅಂತ ಕಾಣುತ್ತೆ ಬಿಡಿ ಹಾಂ ಹಾಂ ಹಾಂ ನಾವೂ ಒಂದು ಟಿ ವಿ ತೊಗೋಬೇಕೂಂತಿದೀವಿ ಅದಕ್ಕೆ ಅದೇ ನೀವು ಹೇಳ್ಬೇಕ್ ಈಗ ಚೆನ್ನಾಗಿರೋದ್ ಯಾವುದು ಅಂತ ಆರ್ಸಿ ಹೇಳಿ ಆ ಡಿಶ್ ತಗೊಂಡ್ರೆ ಒಳ್ಳೆಯದ ಇಲ್ಲ ಕೇಬಲ್ ತಗೊಂಡ್ರೆ ಒಳ್ಳೆಯದಾ ಹೇಳಿ ಹಾಂ ಹಾಂ ಸರಿ

ಹಾಂ ನಾಳೆ ಹಾಂ ನಾಳೆ ತೊಗೊಂಡ್ಬಿಟ್ ಫೋನ್ ಮಾಡ್ತೀನಿ ಹಾಂ ಓಕೆ ಸರ್ ತ್ಯಾಂಕ್ ಯು